ಐದು ಸಾವಿರದ ಏಳು ನೂರ ಹನ್ನೊಂದು ಮೂರು ಸಾವಿರದ ನೂರ ಎಪ್ಪತ್ತೈದು ಒಂದು ಸಾವಿರದ ಐದು ನೂರ ಐವತ್ತ ಒಂದು ಏಳು ಸಾವಿರದ ಏಳು ನೂರ ಎಪ್ಪತ್ತ ಏಳು ಮೂರು ಸಾವಿರದ ಐದು ನೂರ ಹದಿನೈದು